ನಮ್ಮಲ್ಲೆಲ್ಲ ನಾವು ಪೂಜೆ ಮಾಡಬೇಕಾದ್ರೆ ನಾವು ಆದಷ್ಟು ಬ್ರಾಹ್ಮೀ ಮುಹೂರ್ತದಲ್ಲಿ ನಾವು ಪೂಜೆ ಮಾಡೋದು ತುಂಬ ಶೇಷ್ಠ ಅಂತ ನಂಬ್ತಾ ಹೋಗ್ತೀವಿ ಅಂದರೆ ನಾಲ್ಕರಿಂದ ಆರು ಗಂಟೆ ಏನಿದೆ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆ ಅದರಲ್ಲಿ ನಾವು ಪೂಜೆ ಮಾಡಿದ್ರೆ ಅದು ತುಂಬ ಶ್ರೇಷ್ಠ ಅಂತ ನಮ್ಮ ಮನೆಯಲ್ಲಿ ಮಾತಾಡ್ತಾರೆ ಅಂದರೆ ನಾವು ಹಾಗೆ ಅನುಸರಿಸ್ಕೊಂಡು ಕೂಡ ಬಂದೀದ್ದೀವಿ ಇವಾಗ ನಾಲ್ಕು ಗಂಟೆಗೆ ಎದ್ದು ಅದರಲ್ಲೂ ತಣ್ಣೀರು ಸ್ನಾನ ಮಾಡಿದ್ರೆ ಇನ್ನು ಶ್ರೇಷ್ಠ ಅಂತ ನಮ್ಮ ಮನೇಲಿ ನಮ್ಮ ತಾತ ಹೇಳ್ತಾ ಇರ್ತಾರೆ ಆದರೆ ಯಾರು ಅಷ್ಟೇನು ತಣ್ಣೀರಲ್ಲೆಲ್ಲ ಮಾಡಲ್ಲ ಪೂಜೆ ಮಾಡೋವ್ರು ಅಂದರೆ ನಮ್ಮ ಅ ನಮ್ಮ ಅಮ್ಮಇಲ್ಲ ನಮ್ಮ ಅಪ್ಪಾಜಿ ಇವರು ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ ಆದರೆ ನಮ್ಮಲ್ಲಿ ನಾವೇನು ಮಾಡಲ್ಲ ಚಿಕ್ಕೋರೆಲ್ಲ ನಾವೆಲ್ಲ ಬಿಸಿ ನೀರಲ್ಲೇ ಮಾಡ್ತೀವಿ ಬೆಳಗಿನ ಜಾವ ಎದ್ದು ತಣ್ಣೀರಲ್ಲಿ ತಲೆಗೆ ಸ್ನಾನ ಮಾಡಿ ಆಮೇಲೆ ಮಡಿ ನೀರು ತಗೊಂಬರಬೇಕು ದೇವರಿಗೆ ಆದಷ್ಟು ಬಾವಿಯಲ್ಲಿ ನೀರು ತರಕೆ ಟ್ರೈ ಮಾಡ್ತೀವಿ ಬಾವಿಯಲ್ಲಿ ಸಿಗಲಿಲ್ಲ ಅಂದರೆ ಅಕ್ಕ ಪಕ್ಕ ಮನೆಯಲ್ಲಿ ಎಲ್ಲಿ ಕೊಳಾಯಿಗಳಿರುತ್ತೋ ಅಲ್ಹೋಗಿ ನೀರು ತಗೊಂಬಂದು ನಾವು ಮಡಿ ನೀರು ಅಂತ ಹೇಳಿಬಿಟ್ಟು ಅದನ್ನು ಮತ್ತೆ ನಾವು ಲಿಂಗ ಪೂಜೆ ಮಾಡ್ತೀವಿ ಮನೆಯಲ್ಲಿ ನಮ್ಮದು ರಾಮಲಿಂಗೇಶ್ವರ ಮನೆ ದೇವರು ಹಾಗಾಗಿ ನಾವು ಲಿಂಗ ಧರಿಸಿ ನಾವು ಧರಿಸಿಲ್ಲ ಬಟ್ ಆದರೆ ನಾವು ದೇವರಿಗೆ ಲಿಂಗ ಧರಿಸಿದ್ದೀವಿ ಹಾಗಾಗಿ ನಾವು ಲಿಂಗ ಪೂಜೆ ಮಾಡಬೇಕು ಮತ್ತು ಅದನ್ನು ಹೆಣ್ಣು ಮಕ್ಕಳು ಒಂದ ಹದಿನಾಲ್ಕು ಅಂದರೆ ಈ ಋತು ಆಗಿರ್ತಾರಲ್ಲ ಹೆಣ್ಣು ಮಕ್ಕಳು ಅವರು ಪೂಜೆ ಮಾಡಲ್ಲ ನಾವು ಲಿಂಗನ ಮುಟ್ಟಲ್ಲ ಹಾಗಾಗಿ ಗಂಡು ಮಕ್ಕಳೇ ಪೂಜೆ ಮಾಡಬೇಕು ಅಣ್ಣ ಅಥವಾ ಮನೆಯಲ್ಲಿ ಗಂಡು ಮಕ್ಳು ಯಾರಿರ್ತಾರೆ ಗಂಡಸರು ಅವರೇ ಪೂಜೆ ಮಾಡೋದು ನಮ್ಮಲ್ಲಿ ಲಿಂಗ ಕರಡಿಗೆ ಹಾಕಿರ್ತಾರಲ್ಲ ದೇವರಿಗೆ ಅದನ್ನು ಪೂಜೆ ಮಾಡಬೇಕು ಹಾಗಾಗಿ ನಮ್ಮನೇಲಿ ಗಂಡಸರು ಪೂಜೆ ಮಾಡ್ತಾರೆ ಅದನ್ನು ಎಲ್ಲ ಪೂರ್ತಿ ನಾವು ಪ್ರತಿ ವಾರವು ಸೋಮವಾರ ನಮ್ಮದು ವಾರ ಮಾಡ್ತೀವಿ ಪ್ರತಿ ವಾರವು ಪೂಜೆ ಮಾಡ್ತೀವಿ ನಾವು ಬೆಳ್ಗಿನ ಜಾವ ಎದ್ದು ತಲೆಗೆ ಸ್ನಾನ ಮಾಡಿ ಅದು ದೇವ್ರ ಸಾಮಾನು ಏನು ಏನು ಇದೆ ಅದನ್ನೆಲ್ಲ ತೆಗೆದು ಅದನ್ನು ಹುಣಿಸೆ ಹಣ್ಣಲ್ಲೇ ತೊಳಿಬೇಕು ನಾವು ಪ್ರಾಮುಖ್ಯತೆ ಕೊಟ್ಟು ಹಿಂಗ್ ಹುಣಸೆ ಹಣ್ಣಲ್ಲೆ ತೊಳಿತೀವಿ ಆಮೇಲೆ ಮತ್ತೆ ದೆವ್ರನ್ನ ಒಂದುಸರಿ ಮಡಿ ನೀರಲ್ಲಿ ತೊಳೆದು ಆಮೇಲೆ ಅದನ್ನೆಲ್ಲ ಕ್ಲೀನಾಗಿ ಒರ್ಸಿ ಅದಕ್ಕೆ ವಿಭೂತಿ ಇಟ್ಟು ಅರಿಸಿನ ಕುಂಕುಮ ಇಡೋದಕ್ಕೆಲ್ಲ ಇಟ್ಟು ಇನ್ನು ನೆಕ್ಸ್ಟು ಅದು ಬಿಟ್ಟರೆ ಫೋಟೋಗಳ್ನೆಲ್ಲ ನಮ್ಮನೇಲಿ ತುಂಬ ಫೋಟೋಸ್ ಇದೆ ದೇವ್ರದ್ದು ಎಲ್ಲ ಭಾವಚಿತ್ರಗಳ್ಗುನು ಎಲ್ಲ ರೀತಿಯಾದ ಭಾವಚಿತ್ರಗಳಿದೆ ದೇವರ್ಗಳ್ದು ಗಣೇಶ ಲಕ್ಷ್ಮೀ ನಾರಾಯಣ ಆಮೇಲೆ ಲಕ್ಷೀ ನರಸಿಂಹ ರಾಮ ಆಂಜನೇಯ ಈ ಥರದ್ದು ತುಂಬ ದೇವರುಗಳಿವೆ ಎಲ್ಲ ದೇವ್ರ ಫೋಟೋನು ಒರ್ಸಿ ಎಲ್ಲ ದೇವ್ರಿಗೂ ಅರಿಶಿನ ಕುಂಕುಮ ಹೂವ ಇಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ ನಾವು ಆಮೇಲೆ ಇದಕ್ಕೆ ಪ್ರಸಾದ ನಾವು ಪ್ರತೀ ಸರಿಯು ಪ್ರಸಾದ ಮಾಡಲೇ ಬೇಕು ಅದಕ್ಕೆ ಅಂದರೆ ರಸಾಯನ ಆಗಿರ್ಬೋದು ಅಥವಾ ಕಡಲೆ ಹಿಟ್ಟು ಈ ಥರದ್ದು ಏನಾದ್ರೂ ಆಯಿತು ಒಟ್ಟಿನಲ್ಲಿ ಪ್ರಸಾದ ಮಾಡೇ ಮಾಡ್ತೀವಿ ನಾವು ಪ್ರಸಾದ ಇಲ್ಲದೇ ನಾವು ಪೂಜೆ ಮಾಡಲ್ಲ ಇದನ್ನು ಹೆಣ್ಣು ಮಕ್ಕಳೆ ಮಾಡ್ತಾರೆ ಮನೆಯಲ್ಲಿ ಹೆಣ್ಣು ಮಕ್ಕಳೆ ಮಾಡಿ ಕೊಡ್ಬೋದು ಹೀಗೆ ನಾವು ಪೂಜೆ ಮಾಡ್ತೀವಿ ಮತ್ತೆ ಇನ್ನೊಂದು ಏನು ಅಂತ ಅಂದರೆ ಹಬ್ಬ ಹರಿದಿನಗಳು ಬಂದರೆ ನಾವು ಮತ್ತೆ ಇವಾಗ ನಾವು ಏನು ಭಾನುವಾರ ಹಬ್ಬ ಬಂತು ಮತ್ತು ನಾವು ಪೂಜೆ ಮಾಡಲೇ ಬೇಕು ಸೋಮವಾರ ಅಂತ ಟೈಮಲ್ಲೆಲ್ಲ ನಾವೇನು ಪೂರ್ತಿ ಮತ್ತೆ ಎಲ್ಲ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಅದಲ್ಲ ಏನು ಮಾಡಲ್ಲ ಬೆಳಗಿನ ಜಾವ ಎದ್ದೇಳೋದು ಇಲ್ಲ ಅಂತ ಅಂದರೆ ಆರು ಗಂಟೆ ಏಳು ಗಂಟೆಗೆ ಎದ್ದು ಪೂಜೆ ಮಾಡ್ಬೋದು ಆವಾಗ ಯಾಕೆಂದ್ರೆ ಹಿಂದಿನ ದಿನ ಹಬ್ಬಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿರ್ತೀವಲ್ಲವಾ ಹಾಗಾಗಿ ಮತ್ತೆ ಏನು ಮಾಡಲ್ಲ ನಾರ್ಮಲ್ ಆಗಿ ಹೀಗೆ ಮಾಡ್ತೀವಿ ನಮ್ಮನೆಯಲ್ಲಿ ಹಿಂಗೆ ಮಾಡ್ತೀವಿ ಇನ್ನು ಹಿಂದೂ ಧರ್ಮಕ್ಕೆ ಬಂದರೆ ಎಲ್ಲ ರೀತಿಯಾದ ದೇವರುಗಳನ್ನ ಪೂಜೆ ಮಾಡ್ತಾ ಹೋಗ್ತೀವಿ ನಾವು ಗಣೇಶ ಆಗಿರ್ಬೋದು ಕೆಲ್ವೊಬ್ಬರು ಗಣೇಶನ್ನ ತುಂಬ ಅಂದರೆ ಬುಧವಾರ ಗಣೇಶನಿಗೆ ಗುರುವಾರ ರಾಘವೇಂದ್ರ ಸ್ವಾಮಿಗೆ ಮತ್ತೆ ಲಕ್ಷ್ಮಿಗೆ ಶುಕ್ರವಾರ ಹೀಗೆ ಪ್ರತಿವೊಂದುಕ್ಕು ಒಂದೊಂದು ದೇವ್ರಿಗೆ ಒಂದೊಂದು ವಾರಗಳು ಅಂತ ಮಾಡ್ತಾರೆ ಸೋಮವಾರ ಹೊತ್ತು ರಾಮ ಆಗಿರ್ಬೋದು ಶಿವಪ್ಪ ಆಗಿರ್ಬೋದು ಹೀಗೆ ಕೆಲ ಲಿಂಗಗಳು ದೇವರಿಗೆಲ್ಲ ಆಲ್ಮೋಸ್ಟು ಸೋಮವಾರದ ಹೊತ್ತು ಪೂಜೆ ಮಾಡ್ತಾರೆ ಇನ್ನು ಇದು ಭೈರವ ದೇವರಿಗೆ ಭಾನುವಾರದ ಹೊತ್ತು ಮಾಡ್ತಾರೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ ಕಾಲಭೈರವಗೆ ಹೀಗೆ ಆದರೆ ನಮ್ಮಲ್ಲಿ ಶನೈಶ್ವರ ಸ್ವಾಮಿಗೆ ಶನಿವಾರದ ಹೊತ್ತು ಮಾಡ್ತಾರೆ ಅದು ಹಿಂದೂ ಧರ್ಮದ ಒಂದು ನಂಬಿಕೆ ಶನಿವಾರ ಅಂದರೆ ಶನೈಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳಿಂದು ಎಳ್ಳು ಬತ್ತಿ ಹಚ್ಚಿ ಬರೋದು ಹಾಗೆ ಶನಿವಾರದ ದಿನಾನೆ ಶ್ರೀ ಆಂಜನೇಯ ಸ್ವಾಮಿಗೆ ಕೂಡ ಪೂಜೆ ಮಾಡಿಸ್ತಾರೆ ಅರ್ಚನೆಗಳು ಮಾಡಿಸ್ತಾರೆ ಆ ಶನೈಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಗೆ ಇದರಿಂದ ಏನೋ ಶ್ರೇಷ್ಠ ಅನ್ನೋದು ಒಂದು ಹೀಗೆ ಅದ್ರಲ್ಲು ಅರ್ಚನೆಗಳು ಮಾಡಿಸ್ತಾರಲ್ಲ ಆವಾಗ ಅವರು ಕುಟುಂಬದ ಹೆಸರು ಕುಟುಂಬ್ದಲ್ಲಿ ಯಾರು ಯಾರು ಇದ್ದಾರೆ ಅವರ ಅವ್ರ ಒಬ್ಬೊಬ್ಬರ ಹೆಸ್ರು ಕೂಡ ಹೇಳಿ ಅರ್ಚನೆ ಮಾಡಿಸ್ತಾ ಹೋಗ್ತರೆ ಅದು ಎಲ್ರುಗೂ ತಲುಪುತ್ತೆ ಒಬ್ಬರು ಅರ್ಚನೆ ಮಾಡಿಸಿದ್ರೆ ಅನ್ನೋದು ಒಂದು ನಂಬಿಕೆ ಅದು ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ನನಿಗೆ ಗೊತ್ತಿಲ್ಲ ಅದು ಬಿಟ್ಟರೆ ಇನ್ನು ಈ ಹರ್ಕೆಗಳು ಕಟ್ಕೊಂತ್ತಾರೆ ದೇವರುಗಳ್ಗೆ ಅಂರೆ ನಂಗೆ ಈ ಕೆಲಸ ಆದರೆ ನಾನು ನಿನಗೆ ಇಷ್ಟು ರೂಪಾಯಿ ದುಡ್ಡು ಕೊಡ್ತೀನಿ ಅಥವಾ ಇಷ್ಟು ಕೆ ಜಿ ನಿಮಗೆ ಸಿರಿ ಧಾನ್ಯ ಕೊಡ್ತೀನಿ ಅಥವಾ ಈಗ ಮಕ್ಕಳಾಗಿರಲ್ಲ ಅವ್ರಿಗೆಲ್ಲ ಮಕ್ಕಳಾದ್ರೆ ಅಂದರೆ ಇವಾಗ ಬಂಜೆ ಇರ್ತಾರೆ ಅವರಿಗೆ ಮಕ್ಕಳಾದ್ರೆ ನಾನು ನಿಮಗೆ ಮಗು ಎಷ್ಟು ಕೆ ಜಿ ಹುಟ್ಟುತ್ತೋ ಅಷ್ಟು ಕೆ ಜಿ ಸಿಹಿ ಧಾನ್ಯ ಕೊಡ್ತೀನಿ ಅಥವಾ ಇಷ್ಟು ಗ್ರಾಂ ಚಿನ್ನ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ಅಥವಾ ನಿನಗೆ ಪಾತ್ರೆ ಕೊಡಸ್ತೀವಿ ಅಂತ ದೇವ್ರ ಹತ್ತಿರ ಬೇಡಿಕೊಳ್ಳೋದಾಗಿರ್ಬೋದು ಹರಕೆ ಕಟ್ಟಿಕೊಳ್ಳೋದಾಗಿರ್ಬೋದು ಈ ಥರದ ಸಂಸ್ಕೃತಿ ನಮ್ಮಲ್ಲಿದೆ ಅದು ಬಿಟ್ಟರೆ ಈ ದೇವರಿಗೆ ಬಟ್ಟೆ ಕೊಡಿಸೋದು ಅಂದರೆ ಸೀರೆ ಉಡಿಸ್ತಾರಲ್ಲ ಹೆಣ್ಣು ದೇವರುಗಳಿಗೆ ಅಲಂಕಾರಕ್ಕೆನೇನು ಬೇಕೋ ಹೂವ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅಥವಾ ಮೂಗುತಿ ಮಾಡಿಸ್ಕೊಡ್ತಾರೆ ತುಂಬ ಜನ ಕಣ್ಣು ಮತ್ತು ಮೂಗುತಿ ತುಂಬ ಜನ ಮಾಡಿಸ್ತಾರೆ ನಮ್ಮಲ್ಲಿ ನಮ್ಮನೇಲಿ ಕೂಡ ಮಾಡಿಸಿ ಕೊಟ್ಟಿದ್ದರು ಯಾವುದು ತಿಮ್ಮಪ್ಪನಿಗೆ ತಿಮ್ಮಪ್ಪ ಸ್ವಾಮಿಗೆ ಕಣ್ಣು ಮಾಡ್ಸಿಕೊಟ್ಟಿದ್ರು ಬೆಳ್ಳಿದು ಅದು ಅದು ಒಂದು ರೀತಿಯ ಭಕ್ತಿ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಮನ್ಸಿಗೆ ಇಷ್ಟ ಪಟ್ಟಿದ್ದು ಅವ್ರು ಏನು ಬೇಕಾದ್ರೂ ಮಾಡ್ಸಿಕೊಡ್ಬಹುದು ಇಂಥದ್ದೆ ಮಾಡ್ಸಿಕೊಡ್ಬೇಕು ಅನ್ನೋದು ಏನಿಲ್ಲ ಕೆಲ್ವೊಬ್ರು ಹೀಗೆ ನಮ್ಮ ಹೀಗೆ ಸಂಬಂಧಿಕ್ರು ಒಬ್ಬರು ಅವ್ರದ್ದು ಯಾವುದು ಗುಬ್ಬಿಯಪ್ಪ ಅಂತ ಹೇಳಿಬಿಟ್ಟು ಅವ್ರ್ದು ದೇವ್ರ ಹೆಸರು ಚೆನ್ನಮಲ್ಲಿಕಾರ್ಜುನನೇನೊ ಅವ್ರ್ದು ದೇವರು ಆ ದೇವರಿಗೆ ಅವರು ಪ್ರತಿ ವಾ ತಿಂಗಳಲ್ಲಿ ಇದು ಏನು ಅಮವಾಸೆ ಬರುತ್ತಲ್ಲಾ ಅಮವಾಸೆ ಪೌರ್ಣಮಿ ಟೈಮು ಆ ಸಮಯದಲ್ಲಿ ಪೂಜೆ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಅದರಲ್ಲಿ ಇವ್ರದ್ದು ಹೆಸರು ಮಾ ಹೆಸರಿಂದ ಪೂಜೆ ಮಾಡಿಸೋದು ಅಂದರೆ ಸಂಘ ಕಟ್ಕೊಂಡು ಹೋಗ್ತಾ ಇರ್ತಾರಂತೆ ಆ ಸಂಘಗಳಲ್ಲಿ ಇವರು ದುಡ್ಡೇನು ಹಾಕಿರ್ತಾರೆ ಆ ದುಡ್ಡಿಂದ ಅವ್ರೇ ಅವರೆಸರಲ್ಲಿ ಇವರು ಇರಲಿ ಬಿಡಲಿ ಇವರಿದ್ರು ಇರಲಿಲ್ಲ ಅಂದರು ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇರ್ತಾರೆ ಅವ್ರ ಹೆಸ್ರಲ್ಲಿ ಅರ್ಚನೆ ನಡೆಯುತ್ತೆ ಹಾಗೆ ಅಂದರೆ ಒಟ್ನಲ್ಲಿ ಏನು ಇವ್ರು ಇರ್ತಾರೆ ಇಲ್ಲ ಏನಾದ್ರೂ ಆಗಿರಲಿ ಅವ್ರ ಹೆಸರಲ್ಲಿ ಅರ್ಚನೆ ಆಗುತ್ತೆ ಅವ್ರು ಮತ್ತೆ ತಿರ್ಗಿ ಪ್ರಸಾದನು ಅಷ್ಟೇನೇ ಅರ್ಚನೆ ಮಾಡಿದಮೇಲೆ ಅಷ್ಟಕ್ಕೆ ನಿಲಿಸಲ್ಲ ದೇವಸ್ಥಾನದವ್ರು ಆ ಪ್ರಸಾದನ ತಗೊಂಡು ಬಂದು ಮನೆಗೆ ಕೂಡ ಕೊಡ್ತಾರೆ ಅದು ಸಜ್ಜಿಗೆ ಆಗಿರ್ಬೋದು ಲಡ್ಡು ಆಗಿರ್ಬೋದು ಈ ಥರ ಪ್ರಸಾದ ತಗೋಂಬಂದು ಮನೆಗೆ ಕೊಡೋ ಪದ್ಧತಿಯೂ ಇದೆ ನಮ್ಮಲ್ಲಿ ಹಾಗೆ ಇನ್ನು ಶನೈಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಅದು ದೇವ್ರು ಕೇಳೋದು ಅಂತ ಬರುತ್ತೆ ಅಂದರೆ ಒಂದು ನಂಬಿಕೆ ಇದೆ ಶನೈಶ್ವರ ಸ್ವಾಮಿ ನಮ್ಮ ಹೆಗ್ಲಲ್ಲಿ ಕೂತರೆ ಏಳು ವರ್ಷಗಳ ಕಾಲ ಹೋಗಲ್ಲ ಅವರು ಈ ಥರ ಎಲ್ಲ ನಂಬಿಕೆಗಳು ಇದೆ ಅದನ್ನು ಎಲ್ಲರು ನಂಬಲ್ಲ ಬಟ್ ಏನು ಅಂದರೆ ಅದರಿಂದ ವ ತುಂಬ ಅನುಭವಿಸ್ದೋರು ಇದ್ದಾರೆ ಅಂದರೆ ಕಷ್ಟಗಳು ಬರುತ್ತೆ ಶನೈಶ್ವರ ಅಂತ ಅಂದರೆ ಕಷ್ಟ ಅನ್ನೋದು ಒಂದು ಇರುತ್ತೆ ಭಯ ಭಕ್ತಿ ಜಾಸ್ತಿ ಶನೈಶ್ವರಂಗೆ ಇನ್ನು ಆಂಜನೇಯ ಸ್ವಾಮಿ ಬಂದರೆ ಶಕ್ತಿಯ ಸಂಕೇತ ಇನ್ನು ಇದೇ ಥರ ದೇವಿ ಶಕ್ತಿಗಳು ದಸರ ಹಬ್ಬದಲ್ಲಿ ನಮ್ಮಲ್ಲಿ ದೇವಿನ ತುಂಬ ಶ್ರೇಷ್ಠವಾಗಿ ಪೂಜೆ ಮಾಡ್ತಾರೆ ಇನ್ನು ಲಕ್ಷ್ಮಿ ಲಕ್ಷ್ಮಿ ಹಬ್ಬ ಬಂತು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡೋದರಲ್ಲಿ ಹೆಣ್ಣುಮಕ್ಳಿಗೆ ತುಂಬ ಸಿರಿ ಅದು ಇನ್ನು ಗಣೇಶ ಹಬ್ಬ ವರ್ಷಕ್ಕೊಮ್ಮೆ ಗಣೇಶ ಹಬ್ಬ ಬರುತ್ತೆ ಅದು ಯಾ ಯಾ ಎಷ್ಟು ಅದ್ದೂರಿಯಿಂದ ಮಾಡ್ತಾರೆ ಅಂದರೆ ಕೆಲವೊಬ್ಬ್ರು ಇಪ್ಪತ್ತೊಂದು ತನಕ ಗಣೇಶನ್ನ ಕೂರಿಸಿ ಪೂಜೆ ಮಾಡಿ ಇಪ್ಪತ್ತೊಂದನೆ ದಿನ ಅದನ್ನು ಕೆರೆಗೆ ಬಿಡೋದು ಆಗಿರ್ಬೋದು ಬಾವಿಗೆ ಬಿಡೋದು ಆಗಿರ್ಬೋದು ಈ ಥರ ಮಾಡ್ತಾರೆ ಇನ್ನು ಕೆಲವೊಬ್ಬ್ರು ಏನು ಅಂದರೆ ಈ ಮೂರು ದಿನಕ್ಕೆ ಬಿಟ್ಟು ಬಿಡ್ತಾರೆ ಐದು ದಿನಕ್ಕೆ ಬಿಟ್ಟು ಬಿಡ್ತಾರೆ ಒಟ್ನಲ್ಲಿ ಏನು ಗಣೇಶನ್ನ ಕೂರಿಸಬೇಕು ಕೆಲವೊಬ್ಬ್ರರಂತು ಬೆಳಗ್ಗೆ ಕೂರಿಸ್ತಾರೆ ಪೂಜೆ ಮಾಡ್ತಾರೆ ಸಂಜೆ ಸಡಿಲ್ಸಿಬಿಟ್ಟು ಸೂರ್ಯ ಮುಳ್ಗಿದ ತಕ್ಷಣ ಸಡಿಲ್ಸಿಬಿಟ್ಟು ತಗೊಂಡೋಗಿ ದೆವ್ರನ್ನ ನೀರಲ್ಲಿ ಬಿಟ್ಟು ಬಿಟ್ಟು ಬರ್ತಾರೆ ಏನೆಂದ್ರೆ ಅದು ವಿಘ್ನ ವಿನಾಯಕ ಅಲ್ಲಾ ಅವರಿಗೆ ತುಂಬ ನಾವು ನಡ್ಕೋಬೇಕು ಚೆನ್ನಾಗಿ ಅಂದರೆ ಯಾವ್ದೇ ವಿಘ್ನಗಳು ಬರದೇ ಇರೋ ಥರ ಯಾವುದೇ ತಪ್ಪುಗಳು ಆಗದೇ ಇರೋ ಥರ ಮಡಿಯಿಂದ ಇದ್ದು ಎಲ್ಲ ನಡಸ್ಕೊಂಡು ಹೋಗಬೇಕಾಗುತ್ತೆ ನಾವೊಂದು ಸ್ವಲ್ಪ ಏನಾದ್ರೂ ಅದಕ್ಕೆ ಆಗದೇ ಇರೋ ಥರ ಅಂದರೆ ಏನು ಹೇಳ್ತಾರೆ ಮಡಿ ಬಿಟ್ಟು ನಾವೇನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಅದು ನಮಗೆ ಪಾಪ ಆಗಿ ಬರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನಮ್ಮ ಸಂಸ್ಕೃತಿಯಲ್ಲಿ ಹೀಗೆ ಹಿಂದೂ ಧರ್ಮಗಳಲ್ಲಿ ನಾವು ತುಂಬ ರೀತಿಯ ದೇವರುಗಳನ್ನು ಪೂಜೆ ಮಾಡ್ತೀವಿ ಒಂದು ಅಂತ ಎಲ್ಲ ಈ ಮುಸಲ್ಮಾನರಿಗೋದರೆ ಅಲ್ಲಾ ಒಂದೇ ಕ್ರಿಶ್ಚಿಯನ್ಸಿಗೋದರೆ ಅಲ್ಲಿ ಬಂದಾಗ ಏಸು ಕ್ರಿಸ್ತ ಒಬ್ಬನ್ನ ಪೂಜೆ ಮಾಡ್ತಾರೆ ಅದೇ ಬುದ್ದ ಎಂಥ ಬೌದ್ಧಿಸಮ್ಮಿಗೆ ಬಂದರೆ ಅವರು ಅಥವಾ ಹೂಂ ಬೌದ್ಧಿಸಮ್ಮಿಗೆ ಬಂದರೆ ಬುದ್ಧ ಆಗಿರ್ಬೋದು ಅಥವಾ ಜೈನಿಸಮ್ಮಿಗೆ ಬಂದರೆ ಅವ್ರು ಯಾರು ಗೊಮ್ಮಟೇಶ್ವರನೊ ಏನೋ ಹೇಳ್ತಾರಲ್ಲ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರಿಯಾಗಿ ಅವ್ರನೋಬ್ಬ್ರನ್ನ ಪೂಜೆ ಮಾಡ್ತಾರೆ ಆದರೆ ನಮ್ಮ ಹಿಂದೂಗಳಿಗೆ ಬಂದರೆ ನಮಗೆ ಮುಕ್ಕೋಟಿ ದೇವರುಗಳು ಅನ್ನೋದು ಒಂದಿದೆ ಎಷ್ಟು ನಾವು ಒಂದೇ ಹಸು ನಮ್ದು ಅದೊಂದು ನಂಬಿಕೆ ಇದೆ ಒಂದು ಹಸುವಲ್ಲಿ ಮುಕ್ಕೋಟಿ ದೇವರುಗಳು ಕೂಡಿರುತ್ತೆ ಅಂತ ಹೇಳ್ಬುಟ್ಟು ಹೇಳ್ತಾ ಹೋಗ್ತಾರೆ ಅಂದರೆ ನಾವು ಒಂದೇ ದೇವ್ರನ್ನ ನಾವು ಪೂಜೆ ಮಾಡಲ್ಲ ತುಂಬ ದೇವರುಗಳನ್ನ ನಂಬ್ತೀವಿ ನಮ್ಮ ಸಂಸ್ಕೃತಿ ಹೇಗೆ ಅಂತ ಅಂದರೆ ನಾವು ಎಲ್ಲ ದೇವ್ರನ್ನು ಎಲ್ಲ ದೇವರಲ್ಲು ಒಂದೊಂದು ವಿಭಿನ್ನ ವಿಭಿನ್ನವಾದ ಶಕ್ತಿಗಳಿವೆ ಅಂತ ನಾವು ನಂಬ್ತಾ ಹೋಗ್ತೀವಿ ಹಾಗೆ ಪೂಜೆ ಕೂಡ ಮಾಡ್ತಾರೆ ಕೆಲವೊಬ್ಬ್ರು ಕೆಲ್ವೊಂದು ದೇವರನ್ನ ತುಂಬ ನಂಬ್ತಾರೆ ತುಂಬ ನಡ್ಕೊಂಡು ಹೋಗ್ತಾರೆ ಹಾಗೆ ಈ ಥರ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಇದೆ